ಹಲೋ ಹಾಂ ಯಾರು ಇದು ಹಾಂ ಹೌದು ಹೇಳಿ ಹೆಲ್ತ್ ಸೆಂಟರಿಂದ ಇಲ್ಲ ಇಲ್ಲ ಸದ್ಯಕ್ಕೆ ನಾನು ಕ್ಲಿನಿಕಲಿಲ್ಲ ಎಮರ್ಜೆನ್ಸಿಗೆ ಆಚೆ ಬಂದಿದ್ದೀನಿ ಹಾಂ ಹೇಳಿ ಏನು ವಿಷಯ ಏನಾಗಿತ್ತು

ಓಹ್ ಹೌದಾ ಫಿವರ ಹೆಡ್ಡೇಕ್ ಅಷ್ಟೇನಾ ಬೇರೆ ಏನಾದರೂ ಇದೆಯಾ ಓಹ್ ಅದೇ ಮನೆಮದ್ದು ಏನಾದರೂ ಮಾಡಿದ್ದೀರಾ ಅಂದರೆ ಈಗ ನಿಮ್ಮದು ಅದು ವೆಯ್ಟ್ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮದೀಗ ವೆಯ್ಟ್ ಎಷ್ಟಿದೆ ವೆಯ್ಟ್ ವೆಯ್ಟ್ ಹಾಂ ಅದೇ ಯೋಕೆ ಇದು ವೆಯ್ಟ್ಗೆ ಅಂದರೆ ಡೊಲೊ ಯಾವುದು ಸಿಕ್ಸ್ ಫಿಫ್ಟಿಯಾ ಸೈಡ್ ಎಫೆಕ್ಟ್ ಅಂತ ಇಲ್ಲ ಆದರೆ ಸಿಕ್ಸ್ ಫಿಫ್ಟಿ ನಿಮ್ಮ ವೆಯ್ಟ್ಗೆ ಅಂದರೆ ಅದರದು ಡೋಸ್ ಜಾಸ್ತಿ ಆಗ್ಬೌದು ಅಂತ

ಓಹ್ ಹೌದಾ ಅಂದರೆ ಈಗ ಸದ್ಯಕ್ಕೆ ಇದು ಮೆಡಿಕಲಿಂದ ಪ್ಯಾರಸಿಟಮಲ್ ಆಗಲಿ ತರ್ಬೌದಾ ಅಂದರೆ ಒಂದು ಎರಡು ಸತಿ ಎರಡು ಟೈಮಿಂದು ತಗೊಂಡು ನೋಡಿ ಆಮೇಲೆ ಏನಾದರೂ ಕಮ್ಮಿ ಆಗಿಲ್ಲ ಅಂದರೆ ಮತ್ತೆ ನೋಡುವ ಅಂದರೆ ಸರ್ಜಿ ಹಾಂ ಹೌದು ನಾಳೆ ಇದೀನಿ ನಾನು ಟೈಮಿಂಗ್ಸ ನಾಳೆ ನಾನು ಒಂದು ಟೆನ್ ಅಷ್ಟೊತ್ತಿಗೆ ಕ್ಲಿನಿಕಲ್ಲಿ ಇರ್ತೇನೆ ನಾಳೆ ಇರ್ತೇನೆ ನಾನು ಕ್ಲಿನಿಕಲ್ಲಿ ಹಾಂ ಹೌದು ಓಕೆ ನಾಳೆ ಬನ್ನಿ ಓಕೆ ಸರಿ